ಹಲೋ ಅಮೇಜಾನ್ನಿಂದನಾ ನಾನು ನಿನ್ನೆ ಒಂದು ವಸ್ತುನ ಆರ್ಡರ್ ಹಾಕಿದ್ದೆ ಕಾರಣಾಂತರದಿಂದ ನಾನು ನಿನ್ನೆ ಅದನ್ನು ರದ್ದು ಪಡಿಸಿದ್ದೀನಿ ಅದರ ಮೊತ್ತವನ್ನು ಆಗಲೇ ನಾನು ಪಾವತಿಸಿದ್ದೆ ಆದರೆ ಇನ್ನೂ ಹಿಂತಿರುಗ್ಸಿಲ್ಲ ನನ್ನ ಆರ್ಡರ್ ಸಂಖ್ಯೆ ಮೂರು ಐದು ನಾಲ್ಕು ಸೊನ್ನೆ ಮತ್ತು ನನ್ನ ಬ್ಯಾಂಕ್ ಮಾಹಿತಿಯನ್ನು ನಾನು ಈಗಾಗಲೇ ನಿಮಗೆ ಕಳ್ಸಿದ್ದೀನಿ ನಾನು ಈಗಾಗಲೇ ಆ ವಸ್ತುನ ರದ್ದು ರದ್ದು ಪಡಿಸಿರೋದರಿಂದ ನನ್ನ ಅಮ್ ಮೊತ್ತವನ್ನು ವಾಪಸ್ ಹಿಂತಿರುಗಿಸ್ಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ